ಹಲೋ ಇದೂ ಹೇಮಲತಾ ಟ್ಯ್ರಾವೆಲ್ಸಾ ನಾವೂ ಇಲ್ಲೀ ಪಡುಬಿದ್ರಿಯಿಂದ ನಮಗೆ ವಿಶ್ವೇಶ್ವರ ಟೆಂಪಲಿಗೆ ಸ್ವಲ್ಪ ಹೋಗಲಿಕಿತ್ತು ಅದೂ ಈ ವಾರ ಈ ವೆ ಈ ವೀಕ್ ಅಲ್ಲಿ

ಆ್ಯ ಆ್ಯಂಡ್ ಹಾಂ ಸಂಡೆ ಸಂಡೇ ನಿಮ್ಮ ಚಾರ್ಜ್ ಎಷ್ಟು ಅಂತೇಳಿ ಸ್ವಲ್ಪ ಹೇಳ್ತೀರಾ ಜನ ಒಂದೂ ಹತ್ತು ಮಂದಿ ಇದ್ದಾರೆ ಹಾಂ ಅದೇ ಒಂದೂ ನಾಲ್ಕೈದು ಟೆಂಪಲಿಗೆ ಹೋಗುವ ಹೇಳಿ ಅಲ್ಲೆ ಹತ್ತಿರದೆಲ್ಲ ಹಾಂ ಹಾಂ ಹಾಂ ಹಾಂ ಹೌದಾ ನಾವೂ ಯಾವಾಗಲು ನಿಮ್ಮದೇ ಇದಲ್ಲ ಹ್ಞೂ

ಹೌದು ಯಾವಾಗಲು ಹ್ಞೂ ಹಾಂ ಹ್ಞೂ ಹ್ಞೂ ಹಾಂ ಏಜ್ ಇದ್ದಾರೆ ಮಕ್ಕಳು ಇದ್ದಾರೆ ಮಕ್ಳು ಇದ್ದಾರೆ

ಹಾಂ ಹೌದಾ ಬುಕ್ ಮಾಡಲಿಕ್ಕೇ ನಾನೊಂದೂ ಈಗ ನಿಮ್ಮಹತ್ರ ಜಸ್ಟ್ ಕೇಳಿದ್ದು ಇನ್ನೂ ಮನೆಯವ್ರ ಹತ್ರ ಎಲ್ಲಾ ವಿಚಾರಿಸಿ ಹಾಂ ಹೇಳ್ತಿವಿ ನಿಮ್ದು ಬ್ ಹಾಂ ಹೌದಲ್ಲಾ ಹಾಂ ನಾನು ನಾನೂ ಸಂಜೆ ಒಳಗೆ ಏನಂತೇಳಿ ವಿಚಾರಿಸಿ ಹೇಳ್ತೆನೆ ಹಾಂ ಆದರೆ ಒಂದು ನಿಮ್ಮ ಡ್ರೈವರ್ ಎಲ್ಲ ಸರಿ ಇದ್ದಾರಲ್ಲಾ ಮತ್ತು ನಾವೀಗ ಹಾಂ ಅಲ್ಲ ಈ ಡ್ರೈವರ್ ಎಲ್ಲಾ ಒಳ್ಳೆದಿದ್ದಾರಲ್ಲ ಹಾಂ

ಹ್ಞೂ ಹೌದು

ಹಾಂ ಹಾಂ ಆಯ್ತ್ ಆಯ್ತು ಆಯಿತು ಓ ಆಯಿತು ಆಯಿತು ಸರ್ ಆಯ್ತು ಮೇಡಮ್ ಓಕೆ ಸರಿ ಓಕೆ ಸರಿ